ಹಲೋ ಸರ್ ನಮಸ್ತೆ ನಾನು ಸೆಬಾಸ್ಟಿನ್ ಮಾತಾಡ್ತಿರೋದು ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಆದರೆ ಇಲ್ಲಿ ಅಂತರ್ಜಾಲ ಸಂಪರ್ಕ ತುಂಬ ಸಿಗ್ತಾ ಇಲ್ಲ ಅದು ಕರಕ್ಟಾಗಿ ನೆಟ್ವರ್ಕು ಹೌದಾ ಹೌದು ನನ್ನ ಖಾತೆ ಬಂದ್ಬಿಟ್ಟು ನನ್ನ ಖಾತೆ ಸಂಖ್ಯೆ ಬಂದ್ಬಿಟ್ಟು ಝೀರೋ ಏಟ್ ಒನ್ ಏಟ್ ಟೂ ಟೂ ಡಬಲ್ ಫೋರ್ ನೈನ್ ಡಬಲ್ ಏಯ್ಟ್ ಹ್ಞೂ ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ಏಯ್ಟ್ ಒನ್ ಸೋರಿ ಏಯ್ಟ್ ನೈನ್ ಸೆವೆನ್ ಒನ್ ಫೋರ್ ಒನ್ ಝೀರೋ ಸೆವೆನ್ ಟೂ ಸೆವೆನ್ ಹಾಂ ಸರ್ ಮತ್ತೆ ಹೇಳ್ಬೇಕಾ ಏಟ್ ನೈನ್ ಸೆವೆನ್ ಒನ್ ಫೋರ್ ಒನ್ ಝೀರೋ ಸೆವೆನ್ ಟೂ ಸೆವೆನ್ ಓಕೆಯಾ ಸರ್ ಇನ್ನೂ ಎಷ್ಟೊತ್ತಾಗ್ಬೋದು ಸಮಸ್ಯೆ ಹೌದಾ ಸ್ವಲ್ಪ ಬೇಗ ಸರ್ ನನಗೆ ಕೆಲಸಗಳಿದಾವೆ ತುಂಬ ಮನೆಯಲ್ಲಿ ನೆಟ್ವರ್ಕ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡಿ ಹಾಂ ಸರ್ ಓಕೆ ಆಯಿತು ಓಕೆ ಸರ್ ಓಕೆ